ಹ್ಞೂ ಹಲೋ ನಮಸ್ತೇ ಮೇಡಮ್ ಹಾಂ ಅದೇ ನಮ್ಗೆ ಸ್ವಲ್ಪ ಬ್ಯಾಂಕ್ ಲೋನ್ ಬೇಕಾಗಿತ್ತು ಸ್ವಲ್ಪ ಏನಾದರೂ ವ್ಯಾಪಾರ ಮಾಡದಕ್ಕೆ ಬ ಬಟ್ಟೆ ಬಟ್ಟೆ ಈಗ ಸದ್ಯಕ್ಕೆ ಹಾಂ ಬಟ್ಟೆ ಬಿಸ್ನೆಸ್ ಮಾಡೋದಿದ್ದೀವಿ ಅದರಿಂದ ಒಂದು ನಾಲ್ಕು ಐದು ಲಕ್ಷ ಅಷ್ಟು ಲೋನ್ ಬೇಕು ನಮ್ಗೆ ಆದರೆ ನೀವು ಅದೇ ಇಲ್ಲ ಇಲ್ಲ ಓನ್ ಓನ್ ಓನ್ ಆಗಿದ್ದೀವಿ ನಾವು ಏನಿಲ್ಲ ಹ್ಞೂ ಅದು ಮತ್ತೆ ತಿಂಗಳಿಗೆ ಎಷ್ಟು ಏನು ಕೊಡಬೇಕು ನಾವು ಲೋನ್ಗೆ ದುಡ್ಡು ತಕೊಂಡ್ರು ಅದೆಲ್ಲ ಸ್ವಲ್ಪ ಡೀಟೇಲಾಗಿ ಹೇಳಿದ್ರೇ ನಾವು ಏನಾದರೂ ಇಲ್ಲಿ ಬೇರೆ ಹಾಂ ತಿಂಗ್ಳು ಹಾಂ ಒಂದು ಮೂವತ್ತೈದು ಮೂವತ್ತು ಸಾವಿರ ಬರುತ್ತೆ ಅದರಲ್ಲಿ ನಾವು ಕಟ್ಟೊ ಅಷ್ಟು ಇದ್ದರೆ ಒಂದು ಟ್ವೆಂಟೀ ಥೌಸಂಡ್ ಅಷ್ಟು ಆಗುತ್ತೆ ತಿಂಗಳಿಗೆ ಹಾಂ ಹಾಂ ಆಗುತ್ತೆ ಮೇಡಮ್ ಆಗುತ್ತೆ ಮೇಡಮ್ ಹ್ಞೂ ಆದ್ದ್ರಿಂದ ಕೇಳಿ ತಿಳ್ಕೊಂಡರೆ ಹೇಳ್ಬೌದು ಮನೆಯಲ್ಲಿ ಯಾವ ಥರ ಲೊನ್ ಹಾಂ ಹ್ಞೂ ಏನು ಬೇಕು ಮೇಡಮ್ ಹಾಂ ಬ್ರಾಂಚ್ ಹಾಂ ಸರಿ ಮೇಡಮ್ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ಮೇಡಮ್ ಹ್ಞೂ ಹ್ಞೂ ಹ್ಞೂ ಹೇಳ್ತೀವಿ ಮೇಡಮ್ ಇದು ಹಾಂ ಇದೆಲ್ಲ ಹೇಳ್ತೀನಿ ನಮ್ಮ ಮಗನ ಹತ್ತಿರ ಹೇಳಿಬಿಟ್ಟು ನೀವು ಏನೇನು ಹೇಳಿದ್ದೀರ ನೋಡಿಬಿಟ್ಟು ಎಲ್ಲ ಹೇಳ್ತೀನಿ ಈ ಥರ ಬೇಕು ಅಂತ ಹ್ಞೂ ಹ್ಞೂ ಹ್ಞೂ ಸರಿ ಮೇಡಮ್ ಹ್ಞೂ ಒಳ್ಳೇದು ಮೇಡಮ್ ಹ್ಞೂ ಸರಿ ಮೇಡಮ್ ಬರ್ತೀನಿ ಮೇಡಮ್ ನಾಳೆ ನಾಳೆ ಎಷ್ಟು ಗಂಟೆಗೆ ಬರೋದು ಮೇಡಮ್ ಬರ್ತೀನಿ ಮೇಡಮ್ ಹ್ಞೂ ಸರಿ ಮೇಡಮ್ ಹ್ಞೂ ಸರಿ ಮೇಡಮ್ ಆಯಿತು ಮೇಮ್ ಥ್ಯಾಂಕ್ಸ್